ಹೌದು ದೈಹಿಕ ವ್ಯಾಯಾಮ ಅನ್ನುವಂಥದ್ದು ಯೋಗಕ್ಕಿಂತ ಸ್ವಲ್ಪ ಬೇರೆ ಅಂತ ಹೇಳಬಹುದು ಯಾಕೆ ಅಂತ ಹೇಳಿದರೆ ಅದರ ಮಧ್ಯೆ ಸ್ವಲ್ಪ ವ್ಯತ್ಯಾಸಗಳುಂಟು ದೈಹಿಕ ವ್ಯಾಯಾಮ ಅಂತ ಹೇಳಿದರೆ ನಾವು ಮನೆಯಿಂದ ಹೊರಗಡೆ ಹೋಗಿ ಜೋರಾಗಿ ಓಡುವಂಥದ್ದಾಗಿರಬಹುದು ಅಥವಾ ಹೊರಗೆ ನಿಂತು ಒಂದು ಉದಾಹರಣೆಗೆ ಒಂದು ಉದ್ಯಾನವನದಲ್ಲಿ ನಿಂತುಕೊಂಡು ನಾವು ಮಾಡುವಂತಹ ಒಂದು ವ್ಯಾಯಾಮಗಳಾಗಿರಬಹುದು ಇದನ್ನೆಲ್ಲ ನಾವು ದೈಹಿಕ ವ್ಯಾಯಾಮ ಅಂತ ಹೇಳ್ತೇವೆ ಅದರಿಂದ ನಮ್ಮ ದೈಹಿಕ ಸ್ಥಿತಿಯನ್ನು ನಾವು ಉತ್ತಮಪಡಿಸಿಕೊಳ್ಬಹುದು ಈ ದೈಹಿಕ ವ್ಯಾಯಾಮದಿಂದ ನಮ್ಮ ಆರೋಗ್ಯ ಹೆಚ್ಚು ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗಿರ್ತದೆ ಮತ್ತು ನಮ್ಮ ಮೈ ಕೈ ನೋವು ಇರಬಹುದು ಕೈ ಕಾಲು ನೋವು ಗಂಟು ನೋವು ಈ ಥರದ್ದೆಲ್ಲ ಕೂಡ ಈ ನಮ್ಮ ದೈಹಿಕ ವ್ಯಾಯಾಮದಿಂದ ನಾವು ಕಮ್ಮಿ ಮಾಡಿಕೊಳ್ಬಹುದು ಅದೇ ರೀತಿ ಯೋಗ ಅಂತ ಹೇಳಿದರೆ ಯೋಗಕ್ಕೂ ಮತ್ತು ದೈಹಿಕ ವ್ಯಾಯಾಮ ಇದೆರಡಕ್ಕೆ ವ್ಯತ್ಯಾಸ ಅನ್ನುವಂಥದ್ದು ನಾನು ಹೇಳಬೇಕಾದರೆ ಈ ಯೋಗ ಅನ್ನುವಂಥದ್ದಂದರೆ ಏನೆಂದರೆ ಯೋಗದಲ್ಲಿ ತುಂಬ ಮೂರು ನಾಲ್ಕು ಪ್ರಕಾರದ ಯೋಗಗಳೂ ಉಂಟು ಅದರಲ್ಲಿ ತುಂಬ ಒಳ್ಳೆಯ ಯೋಗ ಅಂತ ಹೇಳಿದರೆ ಮನಸ್ಸು ಮನಸ್ಸಿಗೆ ಸಂಬಂಧಪಟ್ಟಂಥ ಯೋಗ ಇವಾಗ ಪ್ರಾಣಾಯಾಮ ಇರಬಹುದು ಅದು ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ನಾವು ಆ ಯೋಗ ಮಾಡುವಾಗ ಎಷ್ಟು ನೆಮ್ಮದಿಯನ್ನು ನಾವು ಪಡಿಬಹುದು ಅಂತ ಹೇಳಿದರೆ ನಾವು ನಮ್ಮ ಮನೆಯಲ್ಲಾಗಿರುವಂಥ ಜಗಳ ಆಗಿರಬಹುದು ಅಶಾಂತಿ ಆಗಿರಬಹುದು ನಮ್ಮ ಮನಸ್ಸಿನ ಕೋಪ ಸಿಟ್ಟು ಆಗಿರಬಹುದು ಎಲ್ಲವನ್ನು ನಾ ಕ್ರಮೇಣವಾಗಿ ಕಮ್ಮಿ ಮಾಡಿಕೊಳ್ತಾ ಬರಬಹುದು ಅಷ್ಟು ಉತ್ತಮವಾಗಿ ಈ ಯೋಗ ಅನ್ನುವಂಥದ್ದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅಂತ ಎಲ್ಲರಿಗೂ ಗೊತ್ತು ಎಲ್ಲರೂ ಕೂಡ ನಂಬ್ತಾರೆ ಆಯಿತಾ ಹೀಗೆ ಒಂದು ದೈಹಿಕ ವ್ಯಾಯಾಮ ಅನ್ನುವಂಥದ್ದು ಮತ್ತು ಯೋಗ ಅನ್ನುವಂಥದ್ದು ಸ್ವಲ್ಪ ಬೇರೆ ಬೇರೆಯೇ ದೈಹಿಕ ವ್ಯಾಯಾಮ ಅಂದರೆ ಆದಷ್ಟು ಅದು ನಮ್ಮ ದೇಹಕ್ಕೆ ಸಂಬಂಧಪಟ್ಟದ್ದಾಗಿರ್ತದೆ ಮತ್ತು ಯೋಗ ಅನ್ನುವಂಥದ್ದು ದೇಹಕ್ಕೂ ಸಂಬಂಧಪಟ್ಟದ್ದಾಗಿರ್ತದೆ ಆದರೆ ಅದು ಹೆಚ್ಚಿನದಾಗಿ ನಮ್ಮ ಮನಸ್ಸಿಗೆ ನಮ್ಮ ಮನಸ್ಸಿನ ಸ್ಥಿತಿಗೆ ಸಂಬಂಧಪಟ್ಟದ್ದಾಗಿರ್ತದೆ